ನಾನು ಚಿಕ್ಕವನಾಗಿದ್ದಾಗ ನಮ್ಮ ಊರಿನಲ್ಲಿ ತುಂಬ ನೀರಿನ ಅಭಾವ ಇತ್ತು ಎಷ್ಟಂದ್ರೆ ಕುಡಿಯಕ್ಕೆ ನೀರು ಸಿಗ್ತಾ ಇದ್ದಿಲ್ಲ

ಜೊತೆಗೆ ನಮ್ಮ ಊರಲ್ಲಿ ಇರೋದು ಒಂದೇ ಒಂದು ಬಾವಿ ಇತ್ತು ಸೇದೋ ಬಾವಿ ಆ ಬಾವಿಯಿಂದ ನೀರನ್ನು ತೆಗಿಬೇಕಂದರೆ ಎಷ್ಟೊಂದು ಕಷ್ಟಗಳು ಎಷ್ಟೊಂದು ಸ್ಟ್ರೇನ್ ಆಗ್ತಿತ್ತಂದರೆ ಪ್ರತಿದಿನ ನಮ್ಮ ಅವ್ವ ಬೆಳಗ್ಗೆ ಸಾಯಂಕಾಲ ಆ ರಾಟೆ ಸೇದುವ ಬಾವಿ ಅಂದು ಏನು ಕರಿತೀವಲ್ಲ ಆ ಬಾವಿಯಿಂದ ನೀರನ್ನು ಸೇದ್ತಾ ಇದ್ದರು ಹಗ್ಗನ ಹಾಕ್ಬಿಟ್ಟು ಕೊಡಕ್ಕೆ ಹಗ್ಗ ಹಾಕಿ ಆ ಕೊಡ ಹೋಗಿ ಬಾವಿಯಲ್ಲಿ ಮುಳುಗಿ ಅದರಿಂದ ನೀರು ತುಂಬಿಕೊಂಡಾಗ ಅಲ್ಲಿಂದ ಹಗ್ಗದಿಂದ ಇಳೀತಾ ಇದ್ದಳು ದಿನ ಹೀಗೆ ಮಾಡ್ತಾ ಮಾಡ್ತಾ ತುಂಬ ತುಂಬ ಅಂದ್ರೆ ತುಂಬ ಕಷ್ಟ ಆಗ್ತದೆ ಯಾಕೆ ಆಹಾ ಗಂಡು ಮಕ್ಕಳು ಯಾಕೆ ಈ ಥರ ಒಂದು ಕಷ್ಟಗಳನ್ನು ಅನುಭವಿಸ್ತಿಲ್ಲ

ಬರಿ ಹೆಣ್ಮಕ್ಳ್ ಅಷ್ಟೇ ನೀರನ್ನು ನಮ್ಮ ಊರಲ್ಲಿ ಹೆಣ್ಮಕ್ಳು ನೀರು ಹೊರ್ತಾ ಇದ್ದರು ಗಂಡ್ಮಕ್ಳು ಯಾವುದೇ ರೀತಿಯಾಗಿ ಹೋಗ್ತಾ ಇದ್ದಿಲ್ಲ ಅವರು ಎಷ್ಟನ್ಕ ಒಂದು ಗರ್ಭಿಣಿ ಹೆಂಗಸ್ರ್ ಇರ್ಬೋದು ವಯಸ್ಸಾದ ಹೆಣ್ಣುಮಕ್ಳು ಇರ್ಬೋದು ವಯಸ್ಸಾದ ಅಜ್ಜಂದಿರು ಇರ್ಬೋದು ಆಮೇಲೆ ಹೆಣ್ಮಕ್ಳು ಇರ್ಬೋದು ಚಿಕ್ಮಕ್ಳು ಎಲ್ಲ ಏನು ಮಾಡ್ತ್ರ ಬಾವಿಯಲ್ಲಿ ನೀರನ್ನು ಸೇದ್ತಾ ಇದ್ದರು ಆ ನೀರನ್ನು ಸೇದ್ಬೇಕಾರೆ ಎಷ್ಟೊಂದು ಕಷ್ಟ ಆಗ್ತಿತ್ತಪ್ಪ ಅಂದರೆ ಆ ಉಸಿರನ್ನು ಬಿಗಿ ಹಿಡಿದ್ಕೊಂಡು ಹಗ್ಗದಿಂದ ನೀರನ್ನು ಎಳಿ ಬೇಕಾಗಿತ್ತು ಇದರಿಂದ ದಿನಂಪ್ರತಿ ಬೇಸತ್ತ ನಾನು ಒಂದಿನ ಅಲ್ಲಿ ನೀರು ಸಿಗದೇ ಇದ್ದ ಕಾರಣ ಮತ್ತೊಂದು ನಮ್ಮ ಹೊಲದಲ್ಲಿರುವಂಥ ನಮ್ಮ ಊರಿನ ಪಕ್ಕದಲ್ಲಿ ಒಂದು ಹೊಲ ಇತ್ತು ಆ ಹೊಲದಲ್ಲಿ ಹೋಗಿ ಒಂದು ದೊಡ್ಡ ಬಾವಿ ಇತ್ತು ಆ ಬಾವಿಯಲ್ಲಿ ಮೆಟ್ಟಿಲುಗಳಿದ್ವು ಮೆಟ್ಟಿಲುಗಳಿಂದ ಕೆಳಗೆ ಬಾವಿಯಲ್ಲಿ ಇಳಿಬೇಕಾಗಿತ್ತು ಆ ಬಾವಿಯಲ್ಲಿ ಇಳಿದು ಕೊಡವನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ವಿ ಕೊಡವನ್ನು ತೆಗೆದ್ಕೊಂಡು ನೀರು ತುಂಬಿಕೊಂಡು ಹೊತ್ಕಂದ್ ಬರ್ತಿದ್ವಿ ಎಲ್ಲಿಂದ ಮ್ಯಾಗೆ ಹೊತ್ಕೊಂಬರೊತ್ತಿಗೆ ಹೆಣ ಬಿದ್ದೋಗಿರ್ತಿದ್ವಿ ನಾವು ಹೆಣ ಅಂದ್ರೆ ಪೂರ್ತಿ ಸ್ಟ್ರೈನ್ ಆಗ್ತ ಇತ್ತು ಏನಪ್ಪ ಇಷ್ಟೊಂದು ಕಷ್ಟಗಳು ನೀರು ತರಕ್ಕೆ ಇಷ್ಟೊಂದು ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ನಮ್ಮ ಅವ್ವನೂ ಹೊತ್ಕೊಂಬರ್ತಿದ್ಲು ನಮ್ಮ ಅಕ್ಕನೂ ಹೊತ್ಕೊಂಬರ್ತಾ ಇದ್ದರು ಕೊಡದಲ್ಲಿ ಇದನ್ನೆಲ್ಲ ನೋಡಿ ದಿನಾ ಯೋಚನೆ ಮಾಡಿ ಮಾಡಿ ಈ ಒಂದು ಬಾವಿಯನ್ನು ನೀರು ಇಷ್ಟೊಂದು ಹೊತ್ಕೊಂಬರೋದಕ್ಕಿಂತ ಬಾವಿಗಳಿಗೆ ಏನಾದ್ರು ಒಂದು ಮೋಟ್ರ್ ಇರ್ಬೋದಾಗಿತ್ತು ಅಥವಾ ಏನಾದ್ರು ಒಂದು ಮೋಟ್ರ್ ನೀರೆತ್ತುವ ಒಂದು ಮೋಟ್ರ್ ಇದಿದ್ರ್ ಎಷ್ಟು ಚಂದ ಇರ್ತಿತ್ತಲ್ಲ ಅಂತಂದು ಯೋಚನೆ ಮಾಡಿದ್ವಿ ಯೋಚನೆ ಮಾಡಿ ಏನಾಯಿತು ಮುಂದೆ ಅಂದರೆ ಏನಾದರೂ ಒಂದು ವಿದ್ಯುತ್ತನ್ನು ಬಳಸ್ಕೊಂಡು ಮೋಟ್ರನ್ನು ಬಳಸ್ಕೊಂಡು ಆ ನೀರನ್ನು ಎತ್ತಿದರೆ ಈ ಒಂದು ಕಷ್ಟಪಡುವಂಥ ಜನರಿಗೆ ಮತ್ತು ನಮ್ಮ ಅವ್ವನಿಗೆ ನಮ್ಮ ಅಕ್ಕಂದಿರಿಗೆ ನಮಗೆ ಏನಾಗ್ತಿತ್ತು ತುಂಬ ಅನುಕೂಲ ಆಗ್ತದೆ ಅಂತೇಳಿ ಏನಾದರೂ ಒಂದು ನಾನು ಬಾಲ್ಯದಲ್ಲಿರುವಾಗ ಬಾಲ್ಯದಲ್ಲಿದ್ದಾಗ ಪ್ರಯತ್ನ ಮಾಡ್ತಿದ್ದೆ ಹೊಸದಾಗಿ ಏನಾದ್ರು ಒಂದು ಕಂಡು ಹಿಡಿಬೇಕಂತ ಹೇಳಿ ಟೆಕ್ನಿಕಲ್ಲಾಗಿ ಆಮೇಲೆ ನಮ್ಮ ಊರಿನ ಪಕ್ಕದಲ್ಲಿ ನಮ್ಮ ಅವ್ವಂದಿರು ಅವಾಗ ಸ್ ನಮ್ಮ ಅವ್ವನ ಕಾಲದಲ್ಲಿ ಆ ಹೊಲಗಳಿಗೆ ಸಹ ವಿದ್ಯುತ್ ಇದ್ದಿಲ್ಲ ಬಾವಿಯಲ್ಲಿ ನೀರನ್ನು ಸೇದಿ ಅಥವಾ ದನಗಳಿಗೆ ಹಗ್ಗವನ್ನ ಕಟ್ಟಿಬಿಟ್ಟು ಎತ್ತುಗಳಿಂದ ನೀರನ್ನು ಮೇಲಕ್ಕೆ ಎತ್ತಿ ಹೊಲಗಳಿಗೆ ನೀರನ್ನು ಹಾಯ್ಸ್ತಾ ಇದ್ದರು ಕರೆಂಟ್ ಇದ್ದಿಲ್ಲ ಅವಾಗ ದಿನಾ ನೀರನ್ನು ಎತ್ತಿ ಎತ್ತಿ ಸು ತುಂಬ ಸುಸ್ತು ಆಗ್ತಿತ್ತು ಹೊಲಗಳಿಗ್ ನೀರು ಹನ್ಸ್ಬೇಕಂದ್ರೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಅದು ಎಷ್ಟೊಂದ್ ಕಷ್ಟಪಡ್ತಿದ್ದರು ಅಂದರೆ ಬೆಳಿಗ್ಗೆಯಿಂದ ಸಾಯ ಸಾಯಂಕಾಲವರೆಗೂ ನೀರು ಎತ್ತಿಬಿಟ್ಟು ಕೈಯಿಂದ ಸೇದಿ ಆ ಒಂದು ಹೊಲಗಳಿಗೆ ಹಂಚಿ ಹೊಲಗಳಿಗೆ ನೀರನ್ನು ಹಾಕ್ತಾ ಇದ್ದರು ಗಿಡಗಳಿಗೆ ಬೆಳೆದಂಥ ಬೆಳೆಗೆ ಇದೂ ಸಹ ತುಂಬ ಅಂದರೆ ತುಂಬ ಸ್ಟ್ರೈನ್ ಅಥವಾ ಕಷ್ಟಕರವಾದ ಕೆಲಸ ಆಗಿತ್ತು ಇದರಿಂದ ಎಷ್ಟೋ ರೈತರು ಅಥವಾ ಎಷ್ಟೋ ನಮ್ಮ ಅಮ್ಮಂದಿರು ಅಜ್ಜಂದಿರು ಆ ಕೆಲವೊಂದು ಸಮಯದಲ್ಲಿ ನೀರನ್ನು ಎಳಿಬೇಕಾದರೆ ಕಾಲು ಜಾರಿ ಬಾವಿಯಲ್ಲಿ ಬಿದ್ದು ಎಷ್ಟೊ ಸಾವನ್ನು ಎಷ್ಟೋ ಜನರು ಮರಣವನ್ನು ಅಪ್ಪಿದ್ದಾರೆ ಎಷ್ಟೋ ಜನರು ಸತ್ತು ಹೋಗಿದಾರೆ ಇದರಿಂದ ತುಂಬ ಕಷ್ಟವಾಗ್ತಿತ್ತು ಜೊತೆಗೆ ಇದಕ್ಕೆ ನೀರು ಸೀದ ಮೇಲುಗಡೆ ಬಂದು ಬೀಳಕ್ಕೆ ಏನಾದ್ರು ಒಂದು ಪರಿಯಾದ ಇರಬೇಕಲ್ಲ ಹುಡುಕ್ಬೇಕಲ್ಲ ಅಂತಂದೇಳಿ ಭಾಳ ತಲೆಯಲ್ಲಿ ತುಂಬ ಯೋಚನೆಗಳು ಬರ್ತಾ ಇದ್ದವು ಈ ಬಂದಂಥ ಸಂದರ್ಭದಾಗ ಯೋಚನೆಗಳು ಬಂದಂ ಬಂದಂಥ ಸಂದರ್ಭದಲ್ಲಿ ಒಂದು ದಿನ ನಮ್ಮ ಊರಿನ ಪಕ್ಕದಲ್ಲಿ ಅಥವಾ ನಮ್ಮ ನಮ್ಮ ಬೇರೆ ಊರಿದ್ದಿ ಬೆ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಯಾವುದೋ ಒಂದು ಕೆಲಸದ ಅಥವಾ ಯಾವುದೋ ಒಂದು ಜಾತ್ರೆಯ ಪ್ರಯುಕ್ತ ಹೋಗಿದ್ವಿ ಅಲ್ಲಿ ಏನಾಯಿತು ಒಬ್ಬ ರೈತ ಆ ಒಂದು ತನ್ನ ಬಾವಿಯಲ್ಲಿರುವಂಥ ನೀರನ್ನು ವಿದ್ಯುತ್ ಕರೆಂಟನ್ನು ಬಳಸಿಕೊಂಡು ಏನು ಮಾಡ್ತ ಇದ್ದ ನೀರನ್ನು ಮೇಲುಗಡೆ ಎತ್ತಾ ಮೇಲುಗಡೆ ಬರ್ತಾ ಇದ್ದವು ಸೊ ಅದನ್ನು ನೋಡಿ ನನಗೊಂದು ಕ್ಯೂರಾಸಿಟಿ ನಮ್ಮ ಊರಲ್ಲಿ ಈ ಥರ ಒಂದು ಬಳಸ್ಬೋದಲ್ಲ ನಮ್ಮೂರಿನಲ್ಲಿ ಈ ಥರ ಒಂದು ಬಳಸಿ ನೀರನ್ನು ಆರಾಮಾಗಿ ಮೇಲೆ ತರ್ಬೋದು ಅಂತೇಳಿ ಆ ಮೋಟ್ರನ್ನು ಅದಕ್ಕೆ ಬೇಕಾದಂಥ ಮೋಟ್ರ್ಗಳನ್ನು ತೆಗೆದ್ಕೊಂಡು ಬಂದ್ವಿ ಬಾವಿಯಲ್ಲಿ ಅದಕ್ಕೆ ಬೇಕಾದಂಥ ವಿದ್ಯುತ್ತನ್ನು ತೆಗೆದ್ಕೊಂಡು ಬಂದ್ವಿ ನಮ್ಮ ಹೊಲ್ದಲ್ಲಿ ಹೀಗೆ ಆ ಬಾವಿಯಲ್ಲಿರುವ ನೀರನ್ನು ಮೇಲಕ್ಕೆ ತೆಗಿಬೇಕಾದರೆ ಒಂದು ಮೋಟಾರ್ ಜೊತೆಗೆ ಒಂದು ಏನು ಕರಂಟ್ ವಿದ್ಯುತ್ತನ್ನು ಬಳಸಿಕೊಂಡು ಈಜಿಯಾಗಿ ನಾವು ನೀರನ್ನು ಮೇಲೆಗೆ ತೆಗೆದುಕೊಂಡ್ವಿ ಬಾವಿಯಲ್ಲಿ ನೀರನ್ನು ಹಗ್ಗದಿಂದ ಎಳೆ ಎಳೀತಾ ಇದ್ದೆವಲ್ಲ ಹಾ ಒಂದು ಎಳೆದನ್ನ ಎಳೆಯುವುದು ನಮ್ಮ ಒಂದು ಅಮ್ಮಂದಿರಿಗೆ ನಮ್ಮ ಒಂದು ಅಕ್ಕಂದಿರಿಗೆ ಜೊತೆಗೆ ನಮಗೂ ಸಹ ಏನಾಯ್ತು ಅಂದರೆ ಆ ಒಂದನ್ ಕಷ್ಟ ನಮ್ಮಿಂದ ದೂರವಾಯಿತು ಅದರಿಂದ ಬಂದಂಥ ಒಂದು ನೀರನ್ನು ನಾವು ಈಜಿಯಾಗಿ ನಮ್ಮ ಮನೆಗೆ ಜೊತೆ ನಮ್ಮ ಒಲಗ್ ಹೊಲಗಳಿಗೆ ತುಂಬ ಸುಲಭವಾಗಿ ಬಳಸಲು ಪ್ರಾರಂಬಿಸಿದ್ದೇವೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಒಂದು ಬಾವಿಯಲ್ಲಿ ನೀರು ಬಾವಿಯಿಂದ ನೀರನ್ನು ಎಳಿಬೇಕು ಎಳಿಯುವಂಥ ಸಂದರ್ಭ ಇದ್ದಿಲ್ಲ ಆವಾಗಿನ ಕಷ್ಟೊಂದ್ ಆವಾಗಿನ ಅಷ್ಟು ಕಷ್ಟಪಡುವ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಈಗ ನಾವು ಈಜಿಯಾಗಿ ವಿದ್ಯುತ್ತನ್ನು ಬಳಸಿಕೊಂಡು ಮೋಟ್ರನ್ನ ಬಳಸಿಕೊಂಡು ಏನು ಮಾಡ್ತಾ ಇದ್ವಿ ಈಜಿಯಾಗಿ ತುಂಬ ಸುಲಭವಾಗಿ ಒಂದೇ ಕ್ಷಣದಲ್ಲಿ ನೀರನ್ನು ಮೇಲಕ್ಕೆ ತೆಗೀತಾ ಇದ್ದೇವೆ ಇದನ್ನು ಕಂಡಂಥ ಎಲ್ಲರೂ ನಮ್ಮ ರಾ ನಮ್ಮ ಸುತ್ತುಮುತ್ತಲಿನ ರೈತರು ಸಹ ಏನು ಮಾಡಿದರು ಹೊಸದ ಹೊಸದಾದ ಒಂದು ಟೆಕ್ನಿಕಲ್ಗಳನ್ನು ಟೆಕ್ನಾಲಜಿಗಳನ್ನು ಬಳಸಿಕೊಂಡು ತಮ್ಮ ಹೊಲಗಳಿಗೆ ಮೋಟ್ರ್ಗಳನ್ನು ಅಳವಡಿಸಿಕೊಂಡು ವಿದ್ಯುತ್ತನ್ನ ಬಳಸಿಕೊಂಡು ಜೊತೆಗೆ ಸೋಲಾರ ಸಿಸ್ಟಮ್ ಅಥವಾ ಸೋಲಾರ ಫಲಕಗಳನ್ನು ಬಳಸಿಕೊಂಡು ತಮ್ಮ ಹೊಲಕ್ಕೆ ಬೇಕಾದಂಥ ನೀರನ್ನು ಬಾವಿಯಿಂದ ಮೋಟ್ರಾ ಜೊತೆಗೆ ವಿದ್ಯುತ್ತನ್ನು ಬಳಸ್ಕೊಂಡು ನೀರನ್ನು ಈಜಿಯಾಗಿ ಬಳಸ್ತಾ ಇದ್ದಾರೆ ಇವತ್ತಿನ ಸಂದರ್ಭದಾಗ ರೈತರಿಗೆ ಅಥವಾ ರೈತರ ಮಕ್ಕಳಿಗೆ ಅಥವಾ ಮನೆಗೆ ಬೇಕಾದಂಥ ಒಂದು ನೀರು ಬಾವಿಯಿಂದ ತೆಗೆದುಕೊಳ್ಳುವ ಅವಶ್ಯಕತೆ ಹಾಗೂ ಪ್ರಾಚೀನ ಕಾಲದಲ್ಲಿ ಇದ್ದಂಥ ಅಥವಾ ನಮ್ಮ ಕ ನಮ್ಮ ಬಾಲ್ಯದಲ್ಲಿ ಇದ್ದಂಥ ಹಗ್ಗದಿಂದ ತುಂಬಿಕೊಂಡು ಬರುವ ಅವಶ್ಯಕತೆ ಇಲ್ಲ ಏನು ಮಾಡಿದ್ವಿ ಈಜಿಯಾಗಿ ಮೋಟ್ರ್ಗಳನ್ನು ಬಳಸಿಕೊಂಡು ಪ್ರತಿಯೊಬ್ಬರು ಯಾವುದೇ ರೀತಿಯ ಒಂದು ಸ್ಟ್ರೆಸ್ ಇಲ್ಲದೆ ಒತ್ತಡ ಇಲ್ಲದೆ ಕಷ್ಟ ಪಡದೆ ಸುಲಭವಾಗಿ ನೀರನ್ನು ಬಳಸ್ತಾ ಇದ್ದಾರೆ ಇದಕ್ಕೆ ಎಲ್ಲ ಕಾರಣ ವಿದ್ಯುತ್ತು ಜೊತೆಗೆ ಆ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಬಂದಂಥ ಒಂದು ಮೋಟ್ರ್ ವ್ಯವಸ್ಥೆ ಏನು ಆಗಿದೆ ಜನರಿಗೆ ತುಂಬ ಉಪಯುಕ್ತವಾಗಿದೆ ತುಂಬ ಸಹಾಯಕರವಾಗಿದೆ ಸೊ ಒಂದು ಈ ರೀತಿಯಾದ ಒಂದು ತಂತ್ರಜ್ಞಾನ ನಮ್ಮ ಒಂದು ಜನರಿಗೆ ಅಥವಾ ಒಂದು ನಮ್ಮ ಒಂದು ಸಮಾಜಕ್ಕೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಇದರ ಜೊತೆಗೆ ಜನರಲ್ಲಿ ಹಲವಾರ್ ರೀತಿಯ ಕಷ್ ಹಲವಾರು ರೀತಿಯಲ್ಲಿ ತೊಂದರೆ ಪಡುವುದು ಅಥವಾ ಕಷ್ಟ ಪಡುವುದು ಕಡಿಮೆ ಆಗಿದೆ ಸೊ ಹಾಗಾಗಿ ಆಧುನಿಕ ತಂತ್ರಜ್ಞಾನ ನಮ್ಮ ಜಗತ್ತಿಗೆ ಬೇಕಾಗಿದೆ ಈ ರೀತಿಯಾದ ಹೊಸ ಹೊಸ ಟೆಕ್ನಾಲಜಿಗಳು ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸುವುದು ತುಂಬ ಅವಶ್ಯಕತೆ ಜೊತೆಗೆ ಕಂಡು ಹಿಡಿಯುದು ಸಹ ತುಂಬ ಉಪಯುಕ್ತವಾಗಿದೆ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ